ನಾನು ಅಡುಗೆ ಮಾಡುವಾಗ ಮೇಯ್ನ್ ಏನಂದರೆ ನನಗ್ ಎಣ್ಣೆ ಯಾವಾಗಲೂ ಪ್ರತೀ ಸಲವೂ ಏನ್ಮಾಡ್ತೀನ್ ಅಂದರೆ ಎಣ್ಣೆ ಸಿಡಿಸ್ಕೊತಿನಿ ಎಣ್ಣೆಯಿಂದ ಸ್ವಲ್ಪ ದೂರ ಇರ್ತೀನಿ ಅದಾದಮೇಲೆ ಗ್ಯಾಸು ಗ್ಯಾಸಿಂದಲೂ ಸ್ವಲ್ಪ ದೂರ ನಾನು ಆಮೇಲೆ ಅದು ಹುಷಾರಾಗಿರ್ಬೇಕು ಪಾತ್ರೆ ಇವಾಗ ವಿಶಲ್ಲು ಅಷ್ಟೇ ಕುಕ್ಕರ್ ತೆಗಿತೀವಲ್ಲ ಕುಕ್ಕರು ತೆಗಿವಾಗ ವಿಶಲ್ ಇನ್ನೂ ಏ ಕುಕ್ಕರ್ ಅನ್ನಕ್ಕೆ ಇಟ್ಟಿದ್ದರೆ ಅದನ್ನು ವಿಶಲ್ ಬೇಗ ತೆಗಿಬಾರ್ದು ಸ್ವಲ್ಪ ಅದು ಕೂಲಾಗೋಕ್ ಬಿಡಬೇಕು ಸ್ವಲ್ಪ ಹೊತ್ತಾದ್ಮೇಲ್ ತೆಗಿಬೇಕು ಇಷ್ಟೊಂದೆಲ್ಲ ನಾನು ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸ್ತೀನಿ ಒಂದೊಂದ್ಸರೀ ವಿಶಲಿಂದಲೇ ಎಷ್ಟೋಂದು ಪ್ರಾಬ್ಲಮ್ ಆಗಿದೆ ನನಗೆ ಅದಕ್ಕೆ ಮತ್ತು ಏನಂದ್ರೆ ಇವಾಗ ಅಡುಗೆ ಮಾಡ್ತಾಯಿದ್ದರೆ ಕೈಯು ಆಡಿಸ್ಬೇಕಾದ್ರೆ ಹ್ಞೂ ಅದು ಎಷ್ಟೋಂದ್ಸಲ ತಗುಲಿಸ್ಕೊಂಡಿದ್ದೀನಿ ಅವಾಗೂ ನಾನು ಸ್ವಲ್ಪ ಪಾತ್ರೆಯಿಂದ ದೂರ ಇರ್ತೀನಿ ಆಮೇಲೆ ಮಿಸ್ಸಾಗಿ ಪಾತ್ರೆ ಹಿಡ್ಕೊಂಡ್ ಬಿಡೋದು ಬಿಸಿಯಾಗಿರೋ ಪಾತ್ರೇನ ಅದೆಲ್ಲ ಆಗಿದೆ ನನಗೆ ಅದಕ್ಕೆ ಒಂದು ಸ್ವಲ್ಪ ಅದರಿಂದ ಹುಷಾರಾಗಿರ್ತೀನಿ ಎಣ್ಣೆಯಿಂದ ಸ್ವಲ್ಪ ದೂರ ಇರ್ತೀನಿ ನನಗೆ ಎಣ್ಣೇಗೂ ನನಗೂ ಆಗ್ಬರೋಲ್ಲ ಅನಿಸುತ್ತೆ ಪ್ರತೀ ಸರಿ ಈ ಥರ ಆಗುತ್ತೆ